ಹಲೋ ಹಲೋ ರಿ ನೀವು ನಾವು ಶಿವಮೊಗ್ದ ಶಿವಮೊಗ್ಗದಿಂದ ಮಾತಾಡ್ತಿರೋದು ನಾವು ಟೂರಿಸ್ಟು ನಿಮ್ಮ ನೀವು ನಾಗಾರ್ಜುನ್ ಗೈಡಿಸ್ಟಾ ಗೈಡ್ ಅದೇ ನಾವು ಚಿತ್ರದುರ್ಗ ನೋಡಬೇಕಾಗಿತ್ತು ಸ್ವಲ್ಪ ಪ್ಲೇಸ್ಗಳು ಅವೆಲ್ಲ ತೋರಿಸ್ತಿರಾ ಗೈಡಾಗಿ ಬಂದು ನಾ ನಾವು ನಾಲ್ಕು ಜನ ಬರ್ತೀವಿ ಸರ್ ಹ್ಞೂ ಅದೇ ಅಲ್ಲಿ ಯಾವ್ಯಾವ ನೋಡೋಂಥ ಪ್ಲೇಸ್ ಇದ್ದಾವೆ ಎಲ್ಲ ಸ್ವಲ್ಪ ನಮಗೆ ಗೊತ್ತಿಲ್ಲ ಅಷ್ಟು ಹಾಂ

ಹಾಂ ಸರ್

ಹಾಂ ಸರಿ ಸರ್ ಹೇಳ್ತೀವಿ ಸರ್ ಫೋನ್ ಮಾಡ್ತೀನಿ ನಾನು ಅದೇ ಒಂದು ಇದು ಸ್ವಲ್ಪ ಎಲ್ಲ ಡೀಟೈಲ್ ಆಗಿ ಗೈಡ್ ಮಾಡಿ ಹೇಳಬೇಕು ಸರ್ ಗೈಡ ಹಾಂ

ಸರ್ ಹಾಂ ಸರ್ ಹಾಂ ಸರ್ ಅದೇ ಐಡಿಯಾ ಇಲ್ಲಲ್ಲ ಅದಕ್ಕೋಸ್ಕರ ಮತ್ತೆ ಫೋನ್ ಮಾಡಿದ್ದು ಸರ್ ನಾಲ್ಕು ಜನ ಬರ್ತೀವಿ ಸರ್ ನಾವು ಹಾಂ ನಾಲ್ಕು ಜನ ಬರ್ತಿದ್ದೀವಿ

ಅದೇ ಎಷ್ಟು ಸರ್ ಚಾರ್ಜ್ ಏನಂತ ಹಾಂ ಸರಿ ಸರ್ ಥ್ಯಾಂಕ್ ಯು ಸರ್ ಮತ್ತೆ ಕಾಲ್ ಮಾಡ್ತೀನಿ ಸರ್

ಅದೇ ಎಲ್ಲ ಮ ನಮ್ಮ ಮನೆಲೆಲ್ಲ ಕೇಳಿ ಹೇಳ್ತೀನಿ ಸರ್ ನಿಮಗೆ ಫೋನ್ ಮಾಡ್ತೀನಿ ಸರ್ ಮತ್ತೆ ಆಯಿತು ಸರ್ ಮತ್ತೆ ಕಾಲ್ ಮಾಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು